ಹಲ್ ಹಲೋ ಇವತ್ತು ಸಂಜೆ ಆರು ಗಂಟೆಗೆ ಒಂದು ಕ್ಯಾಬ್ ಬುಕ್ ಮಾಡಿದ್ದೆ ಅವರದ್ದು ಇದಿದ್ರೆ ಡ್ರೈವರ್ ಇದ್ರೆ ಸ್ವಲ್ಪ ಮಾತಾಡಬೇಕಿತ್ತು ಹಾಂ ಹಲೋ ಕ್ಯಾ ಅದು ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಬೇಕಿತ್ತು ನಂಗೆ ಸ್ವಲ್ಪ ಎಮರ್ಜೆನ್ಸಿ ಕಾಲ್ ಬಂದಿತ್ತು ಅದಕ್ಕೆ ಹೋಗಬೇಕಾಗಿತ್ತು ನಾವು ಕ್ಯಾನ್ಸಲ್ ಮಾಡಬೇಕಿತ್ತು ನಮ್ಮದು ನಾನು ದುಡ್ಡು ಕ ಇದು ಮಾಡಿ ಗೂಗಲ್ ಪೇನಲ್ಲಿ ಪೇ ಮಾಡಿ ಆಗಿದೆ ಆದರೆ ಅದು ಈಗ ಸ್ವಲ್ಪ ನಿಮ್ಮದೆಷ್ಟು ಕ್ಯಾನ್ಸಲೇಶನ್ ಇದು ಮಾಡಿ ಕಟ್ ಮಾಡಿ ರೀಫಂಡ್ ಮಾಡಿ ಬಿಡ್ತೀರಾ ಸ್ವಲ್ಪ ಅದು ನಿಮ್ದು ಎಷ್ಟಂತ ನೀವು ತೊಗೋಳೋಕ್ ಅಡ್ಡಿಲ್ಲ ಅದು ಉಳಿದದ್ದನ್ನ ಆದಷ್ಟು ಬೇಗ ರೀಫಂಡ್ ಮಾಡಿ ಸಾರೀ ಯಾಕಂದರೆ ಎಮರ್ಜೆನ್ಸಿ ಬಂದದ್ರಿಂದ ನನಗೆ ಅದು ಮಾಡ್ಲಿಕ್ಕೆ ಆಗಲಿಲ್ಲ ನಿಮ್ದು ಇದು ಕ್ಯಾ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ಆದಷ್ಟು ಬೇಗ ಹಾಕಿಬಿಡಿ ಓ ಕೆನಾ